ಹಲೋ ಹಾಂ ಹಾಂ ಸವಿತಾ ಅವರಾ ಹಾಂ ಹಾಂ ಹೇಳಿರಿ ಹ್ಯಾಗೆ ಇದ್ದೀರಿ ಹಾಂ ಹೌದು ಹೌದು ಬಂದಿವಿ ರೀ ಹಾಂ ಹಾಂ ಖೂನ ಐತೆ ರೀ ಹೌದು ಸವಿತಾ ಅವ್ರು ಗೊತ್ತಾಯಿತು ಬಂದಿದ್ದಿರಲ್ಲ ಹಾಸ್ಪಿಟ್ಲಿಗೆ ಹಾಂ ಹಾಂ ಈಗ ಏನು ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದ್ರ ಹೌದು ಹೌದು ಹೌದು ಹೌದು ಅಲ್ಲ ಹೌದು ಅಲ್ಲ ನೀವು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿತ್ತು ನಿಮ್ಮ ಹೆಲ್ತು ಪ್ರೋಗ್ರೆಸ್ ಇತ್ತು ಈಗ ಸ್ವಲ್ಪ ಇದು ಆಗ್ತಾ ಇದೆ ಏನಾದರೂ ಹೊರಗಡೆ ಊಟಕ್ಕೆ ಹೋಗ್ತಾಯಿದ್ದೀರ ಹೋಟೆಲ್ ಹೊರಗಡೆ ತಿಂತಾ ಇದ್ದೀರಾ ಅಥವಾ ಪುಡ್ ಏನಾದರೂ ತರಿಸಿ ತಿಂತಾ ಇದ್ದೀರಾ ಏನು ಸ್ವಲ್ಪ ಹಾಂ ಫುಡ್ದಲ್ಲೇ ಹೌದು ಹೌದು ಅಂದಿರಾ ಮನೇಲೂ ಸ್ವಲ್ಪ ಇದು ಮಾಡಿ ಕರ್ದಿದ್ದ ಪದಾರ್ಥ ಎಲ್ಲ ಎಣ್ಣೆಲಿ ಕರ್ದಿದ್ದು ತಿನ್ನಬೇಡಿ ಹಾಂ ಆಮೇಲೆ ಹೊರಗಡೆದು ಪುಡ್ಡು ತರಿಸಿ ಏನು ಹೇಳಿ ಹೌದು ಹೌದು ರೀ ಹೌದು ನೀವು ಆದಷ್ಟು ನೋಡಿರಿ ಆರೋಗ್ಯವೇ ಭಾಗ್ಯ ಅಲ್ವ ನೀವು ಚೆನ್ನಾಗಿ ಇದ್ರೆ ನಿಮ್ಮ ಪ್ಯಾಮಿಲಿ ಎಲ್ಲ ಚೆನ್ನಾಗಿ ಇರ್ತತಿ ಮೊದ್ಲು ನೀವು ಚೆನ್ನಾಗಿ ಇರಬೇಕು ಅಂದ್ರೆ ನೀವು ಚೆನ್ನಾಗಿ ಇದ್ರೆ ಎಲ್ಲರನ್ನು ನೋಡ್ಕೊಳ್ಳಿಕ್ಕೆ ಆಗ್ತದೆ ಅಲ್ವಾ ಹಾಂ ಅದಕ್ಕೆ ನೀವು ಏನು ಮಾಡಿ ಎಣ್ಣೆ ಕರ್ದಿದ್ದ ಪದಾರ್ಥ ಏನು ತಿನ್ನಬೇಡಿ ಆಮೇಲೆ ವ ಎಣ್ಣೇನು ಸ್ವಲ್ಪ ಒಳ್ಳೆಯ ಎಣ್ಣೆ ಯೂಸ್ ಮಾಡಿ ಗಾ ಗಾಣ್ದಲ್ಲಿ ತಂದ ಎಣ್ಣೆ ಯೂಸ್ ಮಾಡಿದರೆ ಒಳ್ಳೇದು ಹೆಲ್ತ್ಗೆ ಆಮೇಲೆ ಎಣ್ಣೆಯಲ್ಲಿ ಕರಿದಿದ್ದು ಸ್ವಲ್ಪ ತಿನ್ನಬೇಡಿ ಮನೆನಲ್ಲೂ ಆಮೇಲೆ ಹೊರಗಡೆ ಪುಡ್ಡು ತರಿಸಿ ತಿನ್ನಬೇಡಿ ಏಕರೆ ಇವತ್ತು ಸ್ವಲ್ಪ ಬೇಸಿಗೆ ಕಾಲ್ದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮನೆ ಊಟನೇ ಬೆಸ್ಟು ಹಾಂ ನೀವು ಮನೆಲೇನು ನಿಮ್ಮ ಆರೋಗ್ಯನು ಚೆನ್ನಾಗಿ ಇದ್ರೆ ನಿಮ್ಮ ಮನ್ಯಾಗೆ ಎಲ್ಲರಿಗು ಅರೋಗ್ಯ ಚೆನ್ನಾಗಿ ಇರ್ತದೆ ಮನೆ ಊಟನೇ ಜಾಸ್ತಿ ಮಾಡಿ ಆಮೇಲೆ ನೀರು ಸೊಲ್ಪ ಚೆನ್ನಾಗಿ ಕುಡಿತಾ ಇರಿ ಹ್ಞೂ ಈ ಥರ ಮಾಡಿ ಚೆನ್ನಾಗಿ ಇದೆ ರೀ ರಿಪೋರ್ಟ್ ಈ ಥರ ಭಯ ಪಡೋವಂಥದ್ದು ಏನಿಲ್ಲ ಇದೇ ಓಕೆ ಆದ್ರೆ ಸೊಲ್ಪ ಈ ಥರಾ ಅವಾಯ್ಡ್ ಮಾಡಿ ಬೇರೆ ಹೊರಗಡೆ ಪುಡ್ ಎಲ್ಲ ಮನೆ ಊಟನೇ ತಿನ್ನಿ ತಿನ್ಕೋತಾ ಇರಿ ಚೆನ್ನಾಗಿ ಆಗುತ್ತೆ ಹಾಂ ಏನೂ ಯೋಚನೆ ಮಾಡಬೇಡಿ ಆ ಥರ ಏನಾದ್ರು ಕಂಡರೆ ಬನ್ನಿ ಆಸ್ಪತ್ರೆಗೆ ಓಕೆನಾ ಹಾಂ ಮತ್ತೇನಾರು ಸಮಸ್ಯೆ ಇದೆ ಏನರ ಅದೇ ಹೇಳಿದೆ ಈ ಈ ಥರ ಪತ್ತೆ ಮಾಡಿರಿ ಎಣ್ಣೆ ತಿನ್ಸ್ ತಿನ್ನಬೇಡಿ ಅಷ್ಟೇ ಹ್ಞೂ ಹೊರಗಡೆದೂ ಆಮೇಲೆ ಕ್ಲೀನೆಸ್ ಮನೇಲೆಲ್ಲ ಸ್ವಲ್ಪ ತರಕಾರಿ ಹೆಚ್ಚು ತಿನ್ನಿ ಗ್ರೀನ್ ಪುಡ್ಡು ಅಲ್ಲ ನೋಡೋಣ್ ಈಗ ಸೊಲ್ಪ ನೋಡಿ ಹೊರ್ಗಡೆದು ಎಲ್ಲ ತಿನ್ನುದು ಬಿಟ್ಟುಬಿಡಿ ಹೋಟೆಲ್ದು ಹೊರಗಡೆ ತರ್ಸೂ ಬೇಡಿ ಮನೇಲಿರೋ ಪುಡ್ ಎಲ್ಲ ತಿನ್ನಿ ಆಮೇಲೆ ಹಸಿರು ತರಕಾರಿ ಸೊಪ್ಪು ಎಲ್ಲ ಜಾಸ್ತಿ ಅವೆಲ್ಲ ತಂದ ಮ್ಯಾಕೆ ಸ್ವಲ್ಪ ಉಗ್ರು ಬೆಚ್ಚ ನೀರಾಗೆ ತೊಳೀರಿ ಸ್ವಲ್ಪ ಉಪ್ಪು ಹಾಕಿ ಆ ಥರ ಏನು ಯಾವ್ದ್ರಿಂದ ಬತ್ತ ನೋಡ್ಬೇಕು ಅಲ್ಲ ಅದು ಅಷ್ಟೊಂದು ಇದು ಇರೋಲ್ಲ ಅದಕ್ಕೆ ಎಲ್ಲ ರೀತಿ ನಾವು ಮುನ್ನೆಚ್ಚರಿಕೆ ತಗೋಬೇಕು ರಿ ಸೊಪ್ಪು ತರಕಾರಿ ಆಮೇಲೆ ಮೊಳಕೆ ಒಡ್ದ ಕಾಳ್ಗಳು ಊಟ ಮಾಡಿ ಹಾಂ ಈ ಥರ ಊಟ ಮಾಡಿ ಚೆನ್ನಾಗಿ ಆರೋಗ್ಯ ಇಂಪ್ರೂವ್ ಆಗ್ತದೆ ಏನು ಯೋಚನೆ ಬಿಟ್ಟುಬಿಡಿ ಏನು ಹ್ಞೂ ಚಿಂತೆಯಿಂದನೂ ಸ್ವಲ್ಪ ಕಷ್ಟನೇ ಯೋಚನೆ ಮಾನಸಿಕ ಮಾಡ್ಕೊಂಡರೆ ಕಷ್ಟ ಆಗುತ್ತೆ ಚೆನ್ನಾಗಿ ಇರಿ ಸಂತೋಷ್ವಾಗಿ ಇರಿ ಸ್ವಲ್ಪ ಬೆಳಿಗ್ಗೆ ಎದ್ದು ಸ್ವಲ್ಪ ಒನ್ ಗ್ಲಾಸ್ ಬಿಸಿ ಉಗ್ರು ಬೆಚ್ಚಗೆ ನೀರು ಕುಡೀತಾ ಇರಿ ಆಮೇಲೆ ಸ್ವಲ್ಪ ವಾಕ್ ಮಾಡ್ತಾ ಇರಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಡೈಲಿ ಬೆಳಿಗ್ಗೆ ಆಗದೆ ಇದ್ರೆ ಸಾಯಂಕಾಲ ಆದ್ರೂ ಮಾಡಿ ಹ್ಞೂ ಮತ್ತೆ ಏನು ಇದ್ರೆ ನನಗೆ ಕಾಲ್ ಮಾಡಿ ಹೌದ್ರ ಉಳ್ದವರೆಲ್ಲ ಚೆನ್ನಾಗಿ ಇದಾರೆ ಏನು ರೀ ಮನೇಲಿ ಓಕೆ ರೀ ಓಕೆ ಹಾಂ ಬನ್ನಿ ಏನಾರು ತೊಂದರೆ ಆದ್ರೆ ಬನ್ನಿ ಆಸ್ಪಿಟ್ಲಿಗೆ ಹಾಂ ಓಕೆ ಓಕೆ